ದಿನವೂ ಬೆಳಿಗ್ಗೆ ಮತ್ತು ಸಂಜೆ ನಾನು ನನ್ನ ಸ್ನೇಹಿತ್ರ ಜೊತೆಗೆ ವಾಯುವಿಹಾರಕ್ಕಾಗಿ ಹೋಗ್ತಾ ಇದ್ದೆ ಈ ಸಂದರ್ಭದಲ್ಲಿ ನಾನು ಚಪ್ಪಲಿಗಳನ್ನ ಹಾಕಿಕೊಂಡು ವಾಯುವಿಹಾರಕ್ಕೆ ಹೋಗ್ತಾ ಇದ್ದೆ ಇದನ್ನು ಗಮನಿಸಿರ್ತಕ್ಕಂಥ ನನ್ನ ಸ್ನೇಹಿತರು ಈ ರೀತಿ ಚಪ್ಪಲಿ ಹಾಕಿಕೊಂಡು ವಾಯುವಿಹಾರ ಮಾಡತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತಂದು ಹೇಳಿದರು ಯಾಕೆ ಅಂತ ನೋಡ್ದಾಗ ನನಗೂ ಸ್ವಲ್ಪ ಅನುಭವಕ್ಕಾಗಿತ್ತು ಕಾಲಿನಲ್ಲಿ ಚಪ್ಪಲಿಗಳು ಸಡಿಲ ಆಗತಕ್ಕಂಥದ್ದು ಹೆಜ್ಜೆ ಇಡುವಾಗ ಹಿಡಿತ ಸಿಗದೇ ಇರತಕ್ಕಂಥದ್ದು ಜಾರತಕ್ಕಂಥದ್ದು ಇವೆಲ್ಲ ಆಗಿ ಆಗ್ತಕ್ಕಂಥದ್ದು ನನ್ನ ಅನುಭವಕ್ಕೂ ಬಂದಿತ್ತು ಅವರೂ ಇದೇ ಮಾತನ್ನು ಹೇಳಿದರು ಹಾಗಾಗಿ ನಾನು ಶೂ ತೊಗೊಂಡು ಹಾಕಿಕೊಂಡು ವಾಕ್ ಮಾಡಿದರೆ ಭಾಳ ಒಳ್ಳೆಯದು ಅನುಕೂಲ ಆಗುತ್ತೆ ಅನ್ನೋ ಮಾತನ್ನು ಅವರು ವ್ಯಕ್ತಪಡಿಸಿದ್ರು ಆದ್ದರಿಂದ ನಾನು ಹೊಸದಾಗಿ ಶೂಗಳನ್ನು ಆ ಉದ್ದೇಶಕ್ಕೋಸ್ಕರ ಖರೀದಿ ಮಾಡಿಕೊಂಡೆ ಆನಂತರ ಶೂ ಹಾಕಿಕೊಂಡು ವಾಯುವಿಹಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ ನಾನು ಹೊಸದಾಗಿ ಶೂ ಹಾಕಿಕೊಂಡಿದ್ರಿಂದ ಒಂದು ಎರಡು ದಿವಸ ಸ್ವಲ್ಪ ಹೆಜ್ಜೆ ಮೇಲೆ ಹಿಡಿತ ಸಿಗ್ತಕ್ಕಂಥದ್ದು ಅನಾನುಕೂಲ ಆಯಿತು ಆದರೆ ದಿನಗಳೆದಂತೆಲ್ಲ ಅದರ ಅನುಕೂಲತೆ ನನ್ನ ಅರಿವಿಗೆ ಬರ್ತಾ ಹೋಯಿತು ಹೆಜ್ಜೆ ಮೇಲೆ ಹಿಡಿತ ಸಿಗ್ತಕ್ಕಂಥದ್ದು ಜಾರುವಿಕೆ ತಪ್ಪತಕ್ಕಂಥದ್ದು ಹಾಗೆನೆ ಹೆಜ್ಜೆ ಸುಲಲಿತವಾಗಿ ಇಡತಕ್ಕಂಥದ್ದು ಮತ್ತು ವೇಗದ ನಡಿಗೆಗೆ ಅನುಕೂಲ ಆಗತಕ್ಕಂಥದ್ದು ಓಡುವಾಗ ಜಾರದೇ ಇರತಕ್ಕಂಥದ್ದು ಇವೆಲ್ಲ ನನ್ನ ಅನುಭವಕ್ಕೆ ಬಂತು ಹಾಗಾಗಿ ಈ ಶೂ ಹಾಕೋದು ಹಾಕಿ ವಾಯುವಿಹಾರಕ್ಕೆ ಹೋಗ್ತಕ್ಕಂತದ್ದು ಭಾಳ ಅನುಕೂಲಕರವಾಗಿ ನನಗೆ ಅನುಭವಕ್ಕೆ ಬಂದಿದ್ರಿಂದ ನಾನೂ ಇತರೆ ನನ್ನ ಸ್ನೇಹಿತರಿಗೂ ಇದನ್ನು ಸಲಹೆ ಕೊಟ್ಟಿದ್ದೇನೆ ಜೊತೆಗೆ ಈ ಶೂ ಹಾಕ್ಕೊಂಡು ನಡಿಯೋದರಿಂದ ಏನಾಗ್ತದೆ ಅಂತ ಹೇಳಿದರೆ ಪಾದದ ಮೇಲೆ ಏಕ ಕಾಲಕ್ಕೆ ಮುಂಗಾಲು ಮತ್ತು ಹಿಮ್ಮಡಿಗಳ ಮೇಲೆ ಬೀಳತಕ್ಕಂಥ ಒತ್ತಡದ ವ್ಯತ್ಯಾಸಗಳು ಶೂನಿಂದ ಪರಿಣಾಮದಿಂದಾಗಿ ಬ್ಯಾಲೆನ್ಸ್ ಆಗತಕ್ಕಂಥದ್ದನ್ನ ನಾನು ಗಮನಿಸಿದ್ದೇನೆ ಹಾಗಾಗಿ ಶೂ ಹಾಕಿಕೊಂಡು ವಾಕ್ ಮಾಡತಕ್ಕಂಥದ್ದು ಉತ್ತಮ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನನ್ನ ಸ್ನೇಹಿತರ ಒಂದು ಈ ಸಲಹೇನ ನಾನು ಪುಷ್ಟೀಕರಿಸ್ತೇನೆ ಅದಕ್ಕೆ ನನ್ನ ಸಾತನ್ನೂ ಕೊಡ್ತೇನೆ